ಗಿಡ ಮರಗಳನ್ನು ರಕ್ಷಿಸಲು ಮತ್ತು ಪರಿಸರವನ್ನು ಶುಚಿಯಾಗಿಡಲು ಏನು ಮಾಡಬೇಕು ಪ್ರವಾಸೋದ್ಯಮ ಅರಣ್ಯದ ಮೇಲೆ ಅಥವಾ ನದಿಗಳ ಮೇಲೆ ಅಥವಾ ಪರ್ವತಗಳ ಮೇಲೆ ಪರಿಣಾಮ ಬೀರಿದೆಯೆ ಅಂತ ಕೊಶ್ಶನ್ ಕೇಳಿದರೆ ಇದು ಅಬ್ಸಲೂಟ್ಲಿ ಪರಿಣಾಮ ಬಿದ್ದೇ ಬೀರುತ್ತೆ ಏಕೆಂದ್ರೆ ಪ್ರವಾಸೋದ್ಯಮ ಅಂದರೆ ಅಲ್ಲಿ ಡೆವಲಪ್ಮೆಂಟ್ ಬೇಕಾಗುತ್ತೆ ಡೆವಲಪ್ಮೆಂಟ್ ಅಂದರೆ ಮನುಷ್ಯನಿಗೆ ಏನೇನು ಬೇಕೊ ಈಗ ಅಲ್ಲಿ ಏನೇನೊ ನಮ್ಗೆ ಓಡಾಡೋಕೆ ವ್ಯವಸ್ಥೆ ಬೇಕಾಗಿರುತ್ತೆ ರೋಡ್ ಬೇಕಾಗಿರುತ್ತೆ ಅದಕ್ಕೂ ಮರಗಳನ್ನ ಕಡೀಬೇಕಾಗುತ್ತೆ ಮತ್ತೆ ನದಿಗಳು ಹಾಳು ಮಾಡಬೇಕಾಗುತ್ತೆ ಮತ್ತೆ ಪರ್ವತಗಳನ್ನ ಸಮತಟ್ಟಾಗಿ ಮಾಡಬೇಕಾಗುತ್ತೆ ಅದರಿಂದಾಗಿ ಅಲ್ಲಿ ಡೆವಲಪ್ಮೆಂಟನ್ನೋ ಹೆಸರಿನಲ್ಲಿ ಪರಿಸರದ ಮೇಲೆ ದೌರ್ಜನ್ಯ ಆಗೇ ಆಗುತ್ತೆ ಮತ್ತೆ ಗಿಡಮರಗಳನ್ನು ಸಂರಕ್ಷಿಸಲು ಮತ್ತು ಪರಿಸರವನ್ನು ಶುಚಿಯಾಗಿಡಲು ಏನು ಮಾಡಬೇಕು ಅಂತ ಕೇಳ್ತಾರೆ ಗಿಡಮರಗಳನ್ನ ಸಂರಕ್ಷಿಸಲು ಪರಿಸರವನ್ನು ಶುಚಿಯಾಗಿಡಲು ಏನು ಮಾಡಬೇಕು ಅಂತ ಅಂದು ಕೆ ಕೆ ಅದರ ಬಗ್ಗೆ ಸೊಲ್ಯೂಷನ್ ಅರಿಯೋಕ್ಕಿನ್ನ ಮುಂಚೆ ಮೊದ್ಲು ಅವನ್ನ ಹಾಳು ಮಾಡೋದು ನಾವು ನಿಲ್ಲಿಸ್ಬೇಕಾಗುತ್ತೆ ಇರೋ ಪ್ರಕೃತಿಯೂ ಅದು ಇದ್ದಂಗೆ ಬಿಟ್ಬಿಡೋದು ಒಳ್ಳೇದು ಅಂತ ಹೇಳಿ ನಂದು ಅದನ್ನು ಏನೋ ಡೆವೆಲಪ್ಮೆಂಟ್ ಮಾಡ್ತೀವಿ ಇನ್ನೊಂದು ಥರ ಮಾಡ್ತೀವಿ ಮತ್ತೊಂದು ಥರ ಮಾಡ್ತೀವಿ ಅಂತ ಹೋಗಿ ಮತ್ತೆ ಹಾಳಾಗುತ್ತೆ ಹೊರತು ಅದರಿಂದೇನು ಉಪಯೋಗ ಇಲ್ಲ ನಾವು ಅದರ ಬಗ್ಗೆ ಪ್ರಿಕಾಶ್ನರಿ ತಗೋತ್ತೀವಿ ತಗೋಬೋದು ಅಷ್ಟೇ ಅದು ಬಿಟ್ಟರೆ ಮೊದ್ಲು ಇದ್ದಂಗೆ ಪ್ರಕೃತಿನ ಮಾಡ್ಲಿಕ್ಕೆ ಆಗಲ್ಲ ನಾವು ಅದರದ್ದು ಹೆಲ್ತಿನೆಸ್ ಪ್ರಕೃತಿನ ಬಿಟ್ಬಿಡ್ಬೇಕು ಅದಕ್ಕೆ ಯಾವ ಥರ ಪ್ರಕೃತಿ ಅಂದರೆ ಕ್ಯಾಶುಯಲ್ ಆಗಿ ಇರುತ್ತಲ್ಲ ಅದನ್ನು ಹಾಗೆ ಬಿಟ್ಬಿಡ್ಬೇಕು ಆದಂಗೆ ಬಿಟ್ಬಿಡ್ಬೇಕು ನಾವೇನು ಫಿನಿಶಡ್ ಗೂಡ್ಸ್ ಮಾಡೋಕೆ ಹೋಗ್ತೀವಿ ನಾವು ಇನ್ನೇನೋ ಫಿನಿಷ್ ಆಗಿ ಕೊಡ್ತೀವಿ ಪ್ರಕೃತಿಗೆ ಇನ್ನು ಸ್ವಲ್ಪ ಡೆಕೋರೇಟಿವ್ ಹಂಗೆ ಮಾಡ್ತೀವಿ ಅಂತ ಹೇಳಿದರೆ ಇನ್ನು ಪ್ರಕೃತಿನ ಮೇಲೆ ದೌರ್ಜನ್ಯ ಮಾಡಿದಂಗೆ ಆಗುತ್ತೆ ಮತ್ತೆ ಇವಾಗಿರೋ ಸಮಸ್ಯೆಗಳು ಅಂದರೆ ಫ್ಯಾಕ್ಟ್ರಿ ಆ ಫ್ಯಾಕ್ಟ್ರಿಯಿಂದ ಬರೋ ಕೆಮಿಕಲ್ ಪದಾರ್ಥಗಳು ಅದನ್ನು ಸ್ವಲ್ಪ ಡೈವರ್ಟ್ ಮಾಡಿದರೆ ಅಥವಾ ಏನನ್ನು ಸ್ಟೋರ್ ಮಾಡಿ ಅದ್ನೇನನ ಬೇರೆ ಕಡೆ ಏನೇನೊ ಒಂದು ಜಾಗ್ದಲ್ಲಿ ಪ್ರಿಸರ್ವ್ ಮಾಡಿದರೆ ಅಂದರೆ ಅವನ್ನೆಲ್ಲ ಒನ್ತಾಗೆ ಇದು ಮಾಡಿದರೆ ಅದನ್ನು ಉಳಿಸ್ಬೋದು ಪ್ರಕೃತಿನ ಮಾಲಿನ್ಯ ಮಾಡೋದನ್ನ ಈಗಿನ ಆರ್ಟಿಫಿಷಿಯಲ್ ಇದರಲ್ಲಿ ಉಳಿಸ್ಬೋದು ಅಂದರೆ ಆಲ್ಟ್ರನೇಟಿವ್ ಥಿಂಗ್ ಅದೇ ಇರೋದು ಅಷ್ಟೇ ಮತ್ತೆ ಅದು ಬಿಟ್ಟರೆ ಸಾಯಿಲ್ ಏರೋಷನ್ ಸಾಯಿಲ್ ಎರೋಷನ್ನು ಮಣ್ಣಿನ ಸವಕಳಿ ನಿಮಗೆಲ್ಲ ಗೊತ್ತೇ ಇರುತ್ತೆ ಮತ್ತೆ ಮಣ್ಣಿನ ಸವಕಳಿ ಆಗ್ಬಾರ್ದು ಅಂದರೆ ಗಿಡ ಮರಗಳು ಇರಲೇ ಬೇಕು ಗಿಡ ಮರಗಳು ಇಲ್ಲ ಅಂದರೆ ಮಣ್ಣಿನ ಸವಕಳಿ ದಿನನಿತ್ಯ ಆಗ್ತಾನೆ ಹೋಗ್ತಾಯಿರುತ್ತೆ ಮತ್ತೆ ವಾಯು ಮಾಲಿನ್ಯ ವಾಯು ಮಾಲಿನ್ಯ ವಾಯುಮಾಲಿನ್ಯ ದಿನನಿತ್ಯ ನಾವು ವಾಹನಗಳನ್ನ ಚಲಾಯಿಸೋದರಿಂದ ಆಗುತ್ತೆ ಕಾರ್ಖಾನೆಗಳ ಹೊಗೆಯಿಂದ ಮತ್ತು ಹಾಗೆ ದಿನನಿತ್ಯ ನಾವೇನೇನು ಮನುಷ್ಯರು ಯೂಸ್ ಮಾಡ್ತೀವೋ ಅದರಿಂದೆಲ್ಲ ವಾಯುಮಾಲಿನ್ಯ ಶಬ್ದ ಮಾಲಿನ್ಯ ಎಲ್ಲ ಆಗ್ತಾನೆ ಹೋಗ್ತಾಯಿರುತ್ತೆ ನಾವು ಮನುಷ್ಯ ಟೆಕ್ನಾಲಜಿ ಅಂತ ಏನೇನು ಯೂಸ್ ಮಾಡ್ತೀವೊ ತಾಂತ್ರಿಕತೆ ಅಂತ ಅದರಿಂದೆಲ್ಲ ಮಾಲಿನ್ಯ ಆಗುತ್ತೆ ಹೊರತು ನಾವು ಅದನ್ನು ಅಲ್ಟ್ರನೇಟಿವ್ ಆಗಿ ಅಡ್ಡಿ ಅಡ್ಡ ಅಡಿಕೊಳ್ಬೋದೆ ಹೊರತು ನಾವು ಅದನ್ನು ಫುಲ್ಲು ಏಕೋ ಫ್ರೆಂಡ್ಲಿ ಆಗಿ ಅಂತು ಅಂದರೆ ಪರಿಸರ ಸ್ನೇಹಿ ಆಗಂತೂ ಕನ್ವರ್ಟ್ ಮಾಡೋಕೆ ಆಗಲ್ಲ ಆದಷ್ಟು ಮನುಷ್ಯ ಟೆಕ್ನಾಲಜಿನ ಬಿಟ್ಟು ಹಿರಿಯ ಪದ್ಧತಿ ಇತ್ತು ಅಂದರೆ ನಮ್ಮ ಸ ನಮ್ಮ ಭಾರತ ಅಂದರೆ ಸನಾತನ ಕಲ್ಚರ್ ಅಂತಲೇ ಹೇಳ್ಬೋದು ಸನಾತನ ಸಂಸ್ಕ್ರತಿ ಅಂದರೆ ಈಗ ಒಂದು ಅಭಿಪ್ರಾಯ ಬಂದ್ಬಿಟ್ಟಿದೆ ಅದೊಂದು ಧರ್ಮ ಅದೊಂದು ಧರ್ಮಕ್ಕೆ ಮಾತ್ರ ಸೀಮಿತ ಅದು ಧರ್ಮ ಅಂತಲ್ಲ ಅದೊಂದು ಜೀವನ ಶೈಲಿ ಅಂತಲೇ ಹೇಳ್ಬೋದು ಏಕೆಂದ್ರೆ ಭಾರತದಲ್ಲಿದ್ದ ಋಷಿ ಮುನಿಗಳು ಅವರೆಲ್ಲ ಯೋಚನೆ ಮಾಡಿ ಮನುಷ್ಯ ಯಾವ ಥರ ಇದ್ದರೆ ಪ್ರಕೃತಿಗೆ ಏನು ಆರಾಮ್ ಆರ್ಮ್ ಆಗಲ್ಲ ಯಾವ ಥರ ಇರಬೇಕು ಅವನು ಯಾವ ಥರ ಜೀವನ ನಡೆಸಬೇಕು ಯಾವ ಥರ ಏನು ಫುಡ್ ತಿಂದರೆ ಏನು ಫುಡ್ ತಿಂದರೆ ಅವ್ನು ಹೆಲ್ತಿಯಾಗಿ ಇರ್ತಾನೆ ಮತ್ತೆ ಪ್ರಕೃತಿ ಜೊತೆ ಒಂದು ಒಂದು ಸಮ ಯಾವ ಥರ ಸಂಪರ್ಕಗಳನ್ನ ಯಾವ ಥರ ಕಳ್ಕೋಬಾರ್ದು ಅವ್ನು ಯಾವ ಥರ ಒಳ್ಳೆ ಸಂಬಂಧನ ಮೆಂಟೈನ್ ಮಾಡಬೇಕು ಪ್ರಕೃತಿ ಜೊತೆ ಆ ಥರ ಎಲ್ಲ ತತ್ವಗಳನ್ನ ಹಾಕ್ಕೋಟ್ಟೋಗಿದ್ದರು ಹೋಗಿದ್ದರು ಆದರೆ ಅದನ್ನೆಲ್ಲ ಬಿಟ್ಟು ಮನುಷ್ಯ ಈ ಟೆಕ್ನಾಲಜಿ ಅನ್ನೋ ದರಿದ್ರ ಹಾದಿ ಹಿಡಿದು ಸಂಶೋಧನೆ ಅದು ಇದು ಅನ್ನೋ ಹೆಸರಿನಲ್ಲಿ ತುಂಬ ರೋಗಗಳನ್ನು ತಂದ್ಕೋತಿದ್ದಾನೆ ಮತ್ತು ಹೀಗೆ ರೋಗಗಳನ್ನ ಕೊಡ್ತಾನು ಇದ್ದಾನೆ ಪ್ರಕೃತಿಗೆ ಅದನ್ನ ಆಲ್ಟ್ರನೇಟಿವ್ ಅನ್ನೋ ಹೆಸರಿನಿಂದ ಮುಚ್ಚಿ ಹಾಕ್ತಿದ್ದಾನೆ ಅಂತ ಹೇಳ್ತಾ ನನ್ನ ಮಾತುಗಳು